ಹೌದಾ ಉಡ್ಪಿಯಲ್ಲಿಯಾ ಉಡುಪಿಯಲ್ಲಿ ಹೇಗೆ ಬೇಕು ನಿಮಗೆ ಪಾಶ್ ಬೇಕಾ ಅಲ್ಲ ದೇವಸ್ಥಾನದಲ್ಲಿ ಹಾಲ್ ಬೇಕಾ ಯಾವ ಥರದ್ದು ಬೇಕು ಎವರೇಜಾ ಎವರೇಜ್ ಅಂದರೆ ನಿಮಗೆ ಉಡುಪಿಯಲ್ಲಿ ಮೊಗವೀರ ಭವನ ಉಂಟು ಉಚ್ಚಿಲದ ಹತ್ತಿರ ಮತ್ತು ಉಂಟು ಮದುವೆಗೆ ಊಟದ ವ್ಯವಸ್ಥೆ ಎಲ್ಲ ಹೊರಗಿಂದ ತರೋದಲ್ಲ ಅಲ್ಲಿಂದನೇಯಾ ಅಲ್ಲಿಂದಾದರೆ ಅಲ್ಲಿಂದಾದರೆ ಉಂಟು ನಮ್ಮ ಅದೇ ಹೇಳಿದ್ದಲ್ಲ ಈಗ ಹಾಂ ಹಾಂ ಉಚ್ಚಿಲದಲ್ಲಿ ಮತ್ತು ಹಾಂ

ಅಲ್ಲಿ ಟೋಟಲ್ ಎಲ್ಲ ಸೇರಿ ಒಂದು ಲಕ್ಷ ಹಾಗೆ ಆಗ್ತದೆ ಹೌದಾ ಎರಡು ಸಹ ಉಂಟು ನಿಮಗೆ ಒಂದು ಎ ಸಿ ಸಹ ಉಂಟು ನಾನ್ ಎ ಸಿ ಸಹ ಉಂಟು ಅದು ನಿಮ್ಮದು ಇಷ್ಟ ನೀವು ಅಲ್ಲಿ ಸಹ ಮಾಡಿಸ್ಬೋದಲ್ಲ ಹೊರಗಿಂದ ಸಹ ಮಾಡ್ಸ್ಬೋದು ಡೆಕೋರೇಷನ್

ಹಾಂ ಬಿಸಿ ಇತ್ತು ಈಗ ಬಿಸಿ ಉಂಟು ನೀವು ನಿಮ್ಗೆ ಯಾವತ್ತಿಗದು ಹಾಂ ಹೌದಾ ಆಯ್ತು ಅದಕ್ಕೆ ಸ್ವಲ್ಪ ಮುಂಚೆ ಬೇಗ ಬಂದು ನೀವು ಇದು ಮಾಡಿ ಹೋಗಿ ಬುಕ್ ಮಾಡಿ ಹೋಗಿ ಅಲ್ಲಿ ನಿಮ್ಗೆ ಇದೆಲ್ಲ ಒಳ್ಳೆಯದುಂಟು ಕ್ಲೀನ್ ಕ್ಲೀನ್ ಫುಡ್ಡು ನೀವು ಹೊರಗೆ ತರೋದು ತರುವಾಗೆ ಹೊರಗೆ